ನಮ್ಮ ದಿನನಿತ್ಯ ಜೀವನದಲ್ಲಿ ಗೇಮ್ಸ್ ಎಂಬುದು ಪ್ರಮುಖ ಅಂದರೆ ನಮ್ಮ ಗ್ರಾಮೀಣ ಜನರಿಗೆ ಆಡುವ ಕ್ರೀಡೆ ಕ್ರೀಡೆ ಅನ್ನೋದು ಇದನ್ನು ಆಟ ಅಂತಾರೆ ನಮ್ಮ ಊರಿನ ಜನರು ಬಹಳ ರೀತಿಯ ಆಟ ಆಡ್ತಾ ಆಟವನ್ನು ಆಡ್ತಾರೆ ಅವುಗಳಲ್ಲೀ ಗ್ರಾಮೀಣ ಜನರಲ್ಲಿ ಅಂದರೆ ಯಾವ ಅಂದರೆ ಕುಂಟೆಬಿಲ್ಲೆ ಚೆಸ್ಸೂ ಅವ್ರು ಚವಂಗಾ ಹಲವಾರು ರೀತಿಯಾಗಿ ಅವರೂ ಇದು ಮಾಡ್ತಾರೆ ಹಾಗು ನಮ್ಮ ಗ್ರಾಮೀಣ ಜನರಿಗೆ ಬಹಳ ಆಟ ಆಟವಾಡೋದಂದರೆ ಅವರು ಜಾಸ್ತಿ ಅಂದರೆ ಅವರು ಹೆಣ್ಣುಮಕ್ಕಳು ಆಡುವಂಥ ಆಟಗಳು ಕಬಡ್ಡಿ ಕಬಡ್ಡಿ ಆಗ್ಲಿ ಚೆಸ್ ಆಗ್ಲಿ ಇನ್ನಿತರ ಗ್ರಿ ಕುಂಟೆಬಿಲ್ಲೆ ಆಗ್ಲಿ ಹಲ್ವಾರು ರೀತಿಯಾಗಿ ಅವರು ಗ್ರಾಮಗಳಲ್ಲಿ ಆಡುವಂಥಾ ಹಳ್ಳಿ ಜನ ಕಾಣಬಹುದಾಗಿದೆ ಈ ಪ್ರಯೋಜನಗಳಿಂದ ಅವರಿಗೆ ಆನಂದ ಮನೋರಂಜನೆ ಉಲ್ಲಾಸವನ್ನು ಉಲ್ಲಾಸವನ್ನು ತರಿಸುವಂಥ ಸಹ ಅವರಿಗೇ ಅಂದರೆ ಅವ್ರಿಗೆ ಉದ್ಯೋ ಅಂದರೆ ಹೇಳೋ ಒಂದು ಮಾ ಅಂದರೇ ಸಂತೋಷ ಆಗುತ್ತೆ ಅವರಿಗೆ ಮತ್ತು ಅವ್ರು ಇವೆಲ್ಲಾ ಸಾಮಾಜಿಕ ಜೀವನದಲ್ಲಿ ಭಾಳ ಇಂಪಾರ್ಟೆಂಟ್ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ಯಾಕಪ್ಪ ಅಂದರೆ ನಮ್ಮ ಗ್ರಾಮೀಣ ಜನರಲ್ಲೀ ಜಾಸ್ತಿ ಏನು ಎಜುಕೇಶನ್ ಏನು ಇರೋಲ್ಲ ಅವರಿಗೆ ಅವರು ಆಡಿದಂಥ ಆಟದಲ್ಲಿ ಮನೋರಂಜನೆ ಮಾನಸಿಕ ದೈಹಿಕ ಶಿಕ್ಷಣವಾಗಿ ದೈಹಿಕ ಶಿಕ್ಷಕವಾಗಿ ಅವರು ಆಡುವಂಥಾ ಆಟದಲ್ಲಿ ಖುಷಿ ಪಡ್ತಾರೆ ಹಾಗು ಅದರಿಂದ ಪ್ರಯೋಜನಗಳು ಅಂದರೆ ಅವರಿಗೆ ಅವರಲ್ಲಿರುವ ಜನರಲ್ಲಿ ಭಾಳ ರೀತಿಯ ಸಂತೋಷ ಪಡ್ತಾರೆ ಯಾವುದನ್ನು ಆಗಲಿ ಅವರು ಕುಟುಂಬದ ಕುಟುಂಬದವ್ರಿಗೆ ಹಾಗು ಅವ್ರ ಇನ್ನಿತರ ಜನಗಳಿಗೆ ಖುಷಿ ಪಡುವಂಥ ಅವರ ಆಟ ಆಡಿ ಮತ್ತು ನೋಡೋ ಪ್ರೇಕ್ಷಕರಿಗೂ ಇದಾಗುತ್ತೆ ಹಾಗು ಈ ಗ್ರಾಮೀಣಗಳಲ್ಲಿ ಆಟ ಆಡುವುದು ಅವರಿಗೆ ಬಹಳ ಖುಷಿನೇ ತಂದು ಕೊಡುತ್ತೆ ಯಾಕಂದರೆ ಅವರು ಇದ್ದಿದ್ರಲ್ಲೇ ಸಂತೃಪ್ತಿ ಪಟ್ಟು ಖುಷಿ ಪಡುತ್ತಾರೆ ಅವರ ತನ್ನ ತಮ್ಮ ಚಟುವಟಿಕೆಯಲ್ಲೇ ಭಾಗವಹಿಸಿ ಆಟವನ್ನು ಆಡಿ ಮಾಲ್ಯ ಆಡಿ ಇನ್ನಿತರ ಬೇರೆ ಕಡೆ ಹೋದಲ್ಲಿ ಸಾಮಾಜಿಕದಲ್ಲಿ ಯಾವುದೇ ಗೆದ್ದು ಜನರಲ್ಲಿ ಖುಷಿ ಪಡಿಸುವಂಥ ಆ ಮನೋಭಾವನ ಅವರು ಕೊಡುವಲ್ಲಿ ಸಾಕಷ್ಟು ಪ್ರಮಾಣವನ್ನು ವಹಿಸಿರ್ತಾರೆ ಈ ಉದ್ದೇಶ ಹೋಯೆ ಗ್ರಾಮೀಣಾ ಜನಗಳಲ್ಲಿ ಕಡಿಮೆ ಇರುತ್ತೆ ಬಟ್ ಆಟ ಪಾಠ ಎಲ್ಲ ಅವ್ರ ಅವ್ರ ಜೊತೆಗೇನೆ ಇರುತ್ತೆ ಯಾಕಂದರೆ ಸಾಯಂಕಾಲ ಆಗೋತ್ತಲ್ಲಿ ಅವರು ಗ್ರಾಮೀಣ ಜನರ ಕಲೆಯಲ್ಲಿ ತಮ್ಮ ವೈವಾಹಿಕ ಜೀವನವಾಗಲಿ ದಿನನಿತ್ಯ ಜೀವನದಲ್ಲಾಗಲಿ ತಮ್ಮ ಆಟ ಪಾಠ ವಿಚಾರಗಳಲ್ಲಿ ತುಂಬ ಆಸಕ್ತಿಯನ್ನು ವಹಿಸುತ್ತಾರೆ ಅವರು ಆಡೋ ಆಟದಲ್ಲಿ ಯಾವುದೇ ತೊಂದರೆಗಳನ್ನು ಈಡೇರದೆ ತಮ್ಮ ಸ್ವಂತಿಕೆಯಿಂದ ಆಟ ಆಡ್ತಾರೆ ಆ ಆಟವನ್ನು ಇನ್ನೊಬ್ರಿಗೆ ಖುಷಿಯನ್ನು ತಂದು ಕೊಡುತ್ತೆ ಹಾಗು ಇವರು ಖುಷಿಯನ್ನು ಪಡುತ್ತಾರೆ ಯಾ ಗ್ರಾಮೀಣ ಜನರು ಅವರು ಯಾವುದೇ ಭೇದ ಭಾವ ಇಲ್ಲದೇ ಅಂದರೆ ಯಾವುದೇ ಕಚ್ಚಾಟವನ್ನು ಇಲ್ಲದೇ ಸಂತೋಷದಿಂದ ಅವರು ಆಟವನ್ನು ಆಡೋಕೆ ಇದಾಗತ್ತೆ ಈ ಇದರಿಂದ ಉದ್ದೇಶ ಅಂದರೆ ಅವರು ಭಾಳಾ ಸಂತೋಷವನ್ನು ಉಂಟಾಗುತಂತ ಹೇಳೋಕೆ ಇದು ಮಾಡ್ತಾರೆ ಹಾಗು ಈ ಗ್ರಾಮೀಣ ಜನರಲ್ಲಿ ಇನ್ನಿತರ ಹಲ್ವಾರು ಕ್ರೀಡೆಗಳಲ್ಲಿ ಭಾಗವಹಿಸುವ ಗುಂಬದ ಆಸಕ್ತಿಯನ್ನು ಹೊಂದಿರ್ತಾರೆ ಆದರೆ ಆಟದ ಆಟ ಆಡುವ ಆಡಲು ಯಾವುದೇ ಅಂದರೆ ಸಾಮಾನುಗಳು ಇರೋಲ್ಲ ಅದರಲ್ಲಿ ಹಿಂಜರಿತ್ತಾರೆ ಬಾ ಅವೆಲ್ಲಾ ಇನ್ನು ಇನ್ನಿತರ ಸಾಮಾನುಗಳು ಇದ್ರೆ ಇನ್ನು ಮುಂದೆವರಿಯಲು ಸಾಧ್ಯವಾಗುತ್ತಾರೆ ಇನ್ನು ಹೇಳ್ಬೇಕಂದ್ರೆ ಜನರಲ್ಲಿನ ಉತ್ತಮವಾದ ರೀತಿಯಾಗಿ ಸಾಮಾಜಿಕ ಜೀವನದಲ್ಲಿ ಸಂತೋಷವನ್ನು ಪಡಿಸುವುದೇ ಅವರ ಮುಖ್ಯ ಗುರಿಯಾಗಿ ಗುರಿಯಾಗಿಯೇ ಆಟವನ್ನು ಆಡುತ್ತಾರೆ ಈ ಆಟದಿಂದ ಹಲವಷ್ಟೂ ಗ್ರಾಮಗಳಲ್ಲಿ ಖುಷಿ ತಂದು ಕೊಡುವಂಥ ಆಟವನ್ನು ಅವರು ಆಡುತ್ತಾರೆ ಚೆಸ್ಸ್ ಆಗಲಿ ಕಬಡ್ಡಿ ಆಗಲಿ ಖೋ ಖೋ ಆಗಲಿ ಅವರು ಕವಡೆ ಆಗಲಿ ಮತ್ತು ಚವಂಗ ಅವರು ಹಾವಭಾವಗಳಿಂದ ಅವ್ರು ಮಾಡ್ತಾರೆ ಹೇಳೋಕ್ ಇಷ್ಟ ಪಡು